ಡಸ್ಟಿನ್ ಬಗ್ಗೆ ಹೇಳೋದು ಹೇಳ್ಬೇಕಾದರೆ ಅದರಿಂದ ತುಂಬ ಉಪಯೋಗ ಇದೆ ಏನಂತಂದ್ರೆ ಅದನ್ನು ಕಸಗಳನ್ನ ಎಲ್ಲೆಂದರಲ್ಲಿ ಬಿಸಾಕಿ ಅದರಿಂದ ಮಾಮೂಲಿ ಅದರಿಂದ ಏನಾದ್ರೂ ಇನ್ಫೆಕ್ಷನ್ ಆಗೋದು ಆ ರೀತಿಯೆಲ್ಲ ಆಗೋದ್ನ ಅವಾಯ್ಡ್ ಮಾಡುತ್ತೆ ಎಲ್ಲ ಒಂದ್ಕಡೆ ಕಸನ ಒಂದ್ಕಡೆ ಒಂದು ಡಸ್ಟ್ಬಿನಲ್ಲಿ ಸ್ಟೋರ್ ಮಾಡಿ ಅದನ್ನ ತಗೊಂಡೋಗಿ ನಾವು ಹೊರಗಡೆ ಹಾಕೋದರಿಂದ ನಮಗೆ ಉಪಯೋಗ ಇದೆ ನಮ್ಮ ವಾತಾವರಣ ಕಲುಷಿತ ಆಗೋದನ್ನ ಕಡಿಮೆಯಾಗುತ್ತೆ ಅದರಿಂದ ನಮಗೆ ತುಂಬ ಉಪಯೋಗ ಇದೆ ಡಸ್ಟ್ಬಿನ್ ಉಪಯೋಗ್ಸೋದ್ರಿಂದ ಮನೆನಲ್ಲೂ ಅಷ್ಟೇ ಮನೆಯೆಲ್ಲ ನೀಟಾಗಿರುತ್ತೆ ಕ್ಲೀನಾಗಿರುತ್ತೆ ಒಂದು ರೀತಿ ಒಳ್ಳೆ ವಾತಾವರಣ ಇರುತ್ತೆ ಅಂದರೆ ವಾತಾವರಣನು ಹೊರಗಡೆಯೂ ಅಷ್ಟೆ ವಾತಾವರಣನ ಕಲುಷಿತಗೊಳಿಸ್ದಂತೆ ಎಲ್ಲ ಒಂದ್ಕಡೆ ಸ್ಟೋರ್ ಮಾಡಿ ಅದನ್ನು ಡಸ್ಟ್ಬಿನಲ್ಲಿ ಇರೋ ಕಸನ ಅದನ್ನು ಮತ್ತೆ ಇದನ್ನು ಒಂದ್ಕಡೆ ತಗೊಂಡೋಗಿ ಹಾಕಿ ನೀಟಾಗಿ ವಾತಾವರಣನ ಅಂದರೆ ನಮ್ಮ ಸುತ್ತಮುತ್ತ ಇರೋ ಪ್ರದೇಶಗಳನ್ನ ನೀಟಾಗಿಟ್ಕೊಳ್ಬೋದು ಅದರಿಂದ ನಮಗೂ ತುಂಬ ಉಪಯೋಗ ಇದೆ ಏಕೆಂದ್ರೆ ನಮ್ಮ ಆರೋಗ್ಯವೂ ಹಾಳಾಗಲ್ಲ ಇಲ್ಲ ಅಂತಂದ್ರೆ ಸಿಗ್ದಂತೆ ಎಲ್ಲೆಂದರಲ್ಲಿ ಹಾಕೋದರಿಂದ ಡಸ್ಟ್ಬಿನ್ಗೆ ಹಾಕದೆ ಕಸನ ಎಲ್ಲೆಂದರಲ್ಲಿ ಹಾಕೋದರಿಂದ ನಮಗೆ ತುಂಬ ವಾತಾವರಣವೂ ಕಲುಷಿತ ಆಗುತ್ತೆ ನಮ್ಮ ಆರೋಗ್ಯದ ಮೇಲೂ ಅದು ಪರಿಣಾಮ ಬೀರುತ್ತೆ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ ನಾವು ಕಸನ ಒಂದ್ಕಡೆ ಹಾಕಬೇಕು ಒಂದ್ಕಡೆ ಹಾಕ್ಬೇಕೆಂದ್ರೆ ಅದನ್ನು ನೀಟಾಗಿ ಡಸ್ಟ್ಬಿನಲ್ಲಿ ಸ್ಟೋರ್ ಮಾಡಿ ಆ ಡಸ್ಟ್ಬಿನ್ ಕಸನ ತಗೊಂಡೋಗಿ ನಾವು ಹೊರಗಡೆ ಹಾಕೋದರಿಂದ ನಮಗೆ ತುಂಬ ಉಪಯೋಗ ಇದೆ ಅದರಲ್ಲಿ ಒಣಕಸ ಹಸಿಕಸ ಅಂತ ಇದೆ ಅದು ಎರಡನ್ನೂ ಬೇರೆ ಬೇರೆ ಡಸ್ಟ್ಬಿನಲ್ಲಿ ಹಾಕೋದರಿಂದ ತುಂಬ ಉಪಯೋಗ ಇದೆ ಅನ್ನು ಮತ್ತೆ ಅದನ್ನು ರಿಯೂ ರಿಯೂಸ್ ಮಾಡ್ಕೊಳ್ಬೋದು ಮಾ ಪ್ಲಾಸ್ಟಿಕ್ ಇದರಿಂದ ಅದೆಲ್ಲ ರಿಯೂಸ್ ಮಾಡ್ಕೊಳ್ಬೋದು ಅದರಿಂದ ತುಂಬ ಒಳ್ಳೇದಿದೆ ಡಸ್ಟ್ಬಿನ್ ಉಪಯೋಗ್ಸೋದ್ರಿಂದ ನಮ್ಮ ವಾತಾವರಣ ತುಂಬ ಚೆನ್ನಾಗಿರುತ್ತೆ ನಮ್ಮ ಸುತ್ತಮುತ್ತ ವಾತಾವರಣವೂ ಚೆನ್ನಾಗಿರುತ್ತೆ ನಮ್ಮ ನಮಗೆ ಆರೋಗ್ಯನು ತುಂಬಚ ಚೆನ್ನಾಗಿರುತ್ತೆ ನಾವು ಕಾಯಿಲೆ ಬೀಳೋದು ಹುಷಾರು ತಪ್ಪೋದು ಆ ಥರ ಎಲ್ಲ ಕಡಿಮೆ ಇರುತ್ತೆ ಏಕೆಂದ್ರೆ ಅದರಿಂದ ಬರೋಂಥ ವೈರಸ್ಗಳು ಈಗ ಡಸ್ಟ್ಬಿನ್ ತಗೊ ಡಸ್ಟ್ಬಿನ್ಗೆ ಹಾಕಿದೆ ಹೊರಗಡೆ ಎಲ್ಲೆಂದರಲ್ಲಿ ಹಾಕ್ಬಿಟ್ಟು ಅದರಿಂದ ಆಗೋಂಥ ಅದು ಕೊಳೆತು ಕಸ ಕೊಳ್ತು ಅದರಿಂದ ವಾತಾವರಣ ಎಲ್ಲ ಕಲುಷಿತ ಆಗಿ ನಮಗೆ ಅದರಿಂದ ಆರೋಗ್ಯ ಹಾಳಾಗುತ್ತೆ ಒಂದ್ಕಡೆ ಡಸ್ಟ್ಬಿನಲ್ಲಿ ಸ್ಟೋರ್ ಮಾಡೋದರಿಂದ ನಮಗೆ ತುಂಬ ಉಪಯೋಗ ಆಗುತ್ತೆ ಯಾವ ರೀತಿ ಅಂತ ಅಂದರೆ ನಮ್ಮ ವಾತಾವರಣ ಚೆನ್ನಾಗಿರುತ್ತೆ ನಮ್ಮ ಆರೋಗ್ಯಗಳು ಆರೋಗ್ಯ ಚೆನ್ನಾಗಿರುತ್ತೆ ನಮ್ಮ ಸುತ್ತಮುತ್ತ ವಾತಾವರಣ ಎಲ್ಲ ಚೆನ್ನಾಗಿರುತ್ತೆ ನಮ್ಮ ಮಕ್ಕಳು ಆರೋಗ್ಯ ಚೆನ್ನಾಗಿರುತ್ತೆ ಆ ರೀತಿ ನಮಗೆ ಉಪಯೋಗ ಇದೆ ಡಸ್ಟ್ಬಿನಲ್ಲಿ ಡಸ್ಟ್ಬಿನಲ್ಲೇ ಕಸನೆಲ್ಲ ನೀಟಾಗಿ ಒಂದ್ಕಡೆ ಹಾಕಿ ಸ್ಟೋರ್ ಮಾಡೋದರಿಂದ ನಮಗೆ ಅದರಿಂದ ತುಂಬ ಒಳ್ಳೇದಿದೆ